ಶಾಲೆಯಲ್ಲಿ ಬೇರೆ ಯಾವುದಾದ್ರು ಪಠ್ಯೇತರ ಚಟುವಟಿಕೆಗಳನ್ನು ಮಾಡುತ್ತಾರೆಯೇ ಹೌದು ಮಾಡಿಸ್ತಾರೆ ಮಕ್ಕಳಿಗೆ ಮಕ್ಕಳ ಪ್ರತಿಭೆಯನ್ನು ಹೊರ್ಗೆ ಹಾಕ್ಬೇಕು ಬರೀ ಮಕ್ಕಳು ಓದೋದು ಬರೆಯೋದು ಅದ್ರಲ್ಲಿ ಮಾತ್ರ ಭಾಗವಯ್ಸ್ತಾರೆ ಯಾಕೆ ಇತರೇ ಚಟುವಟಿಕೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳು ಬೇಕು ಅಂತ ಅನ್ನೋದನ್ನು ಗಮನಿಸ್ಕೊಂಡಂಥ ಸರ್ಕಾರ ಏನು ಮಾಡಿದೆ ಅಂತಂದರೆ ಈಗ ಪ್ರತಿಭಾ ಕಾರಂಜಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹೊರ್ಗೆ ತಂದಿದೆ ಅಂದರೆ ಮಕ್ಕಳಲ್ಲಿ ಅಡಗಿರುವಂಥ ಸೂಕ್ತ ಪ್ರತಿಭೆಯನ್ನು ಹೊರಗಡೆ ಹಾಕಬೇಕು ಮಕ್ಕಳು ಅವ್ರಿಗೊಂದು ಅವಕಾಶನ ಕಲ್ಪಿಸ್ ಕೊಡಬೇಕು ಅಂತ ಹೇಳಿ ಯಾವ ಮಕ್ಕಳಲ್ಲಿ ಆ ಒಂದು ಕ್ರಿಯಾಶೀಲ್ತೆಯಿದೆ ಅದನ್ನು ಶಿಕ್ಷಕರಾದವರು ಶಾಲಾ ಹಂತ ಹಂತ ಇರುತ್ತೆ ಆ ಶಾಲಾ ಹಂತದಲ್ಲಿ ಮಕ್ಕಳ ಎಲ್ಲ ಮಕ್ಕಳಿಗೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಮಕ್ಕಳು ಭಾಗವಹಿಸ್ತಾರೆ ಯಾರು ಅದ್ರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಯಾರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಯಾರು ಚೆನ್ನಾಗಿ ಕ ಚಿತ್ರಕಲೆನ್ನ ಬಿಡಿಸ್ತಾರೆ ಯಾರು ಚೆನ್ನಾಗಿ ಮಣ್ಣಿನ ಮಾದರಿಯನ್ನ ಮಾಡ್ತಾರೆ ಅದನ್ನೆಲ್ಲ ನೋಡಿಬಿಟ್ಟು ನಾವು ಏನು ಮಾಡ್ತೀವಿ ಅದರಲ್ಲಿ ಫಸ್ಟ್ ಬಂದವ್ರನ್ನ ಆರಿಸ್ತೀವಿ ಫಸ್ಟ್ ಬಂದವ್ನ ಆರಿಸ್ಬಿಟ್ಟು ನಾವು ಏನು ಮಾಡ್ತೀವಿ ತಾಲೂಕು ಮಟ್ಟಕ್ಕೆ ಕಳಿಸ್ತೀವಿ ತಾಲೂಕು ಮಟ್ಟದಲ್ಲಿ ಏನಾಗುತ್ತೆ ಕೇಳಿದ್ರೆ ಎಲ್ಲ ಶಾಲೆಯಿಂದ ಮಕ್ಕಳು ಬಂದಿರ್ತಾರೆ ಅದರಲ್ಲಿ ಕೂಡ ಮಕ್ಕಳು ಭಾಗವಹಿಸ್ತಾರೆ ಅದರಲ್ಲೂ ಕೂಡ ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ ಆ ಮಕ್ಕಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಮುಂದೆ ಜಿಲ್ಲಾ ಹಂತಕ್ಕೆ ಕಳಿಸ್ತಾರೆ ಅಲ್ಲಿ ಜಿಲ್ಲಾ ಹಂತದಲ್ಲಿ ಅಲ್ಲೂ ಕೂಡ ಆ ಮಗು ಭಾಗವಹ್ಸಿ ಅದು ತನ್ನ ಪ್ರತಿಭೆಯನ್ನು ಅಲ್ಲಿ ಪ್ರದರ್ಶನ ಮಾಡುತ್ತೆ ಅಲ್ಲೂ ಕೂಡ ಬಂದು ಮಗು ಆ ಜಿಲ್ಲಾ ಹಂತಕ್ಕೆ ಬಂದು ಅಲ್ಲೂ ಕೂಡ ಸೆಲೆಕ್ಟಾದರೆ ಮುಂದೆ ಅದನ್ನು ಅವ್ರನ್ನು ಆ ಮಗುವನ್ನು ಎಲ್ಲಿ ರಾಷ್ಟ್ರ ಇದು ರಾಷ್ಟ್ರ ಹಂತಕ್ಕೆ ಕಳಿಸುತ್ತೆ ಅಲ್ಲಿ ಮಗು ತನ್ನ ಮಗು ಅಲ್ಲಿಂದ ಒಂದು ಮ ಬಹುಮಾನವನ್ನು ಪಡೆಕೊಂಡು ಅದು ಬರುತ್ತೆ ಹೀಗೇ ಇದೊಂದು ಹಂತ ನಾವು ಅದರಲ್ಲಿ ಭಾಗವಹಿಸ್ತೀವಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀವಿ ಪ್ರತಿಭಾ ಕಾರಂಜಿಗೆ ನಾವೂ ಕೂಡ ಜಡ್ಜ್ಮೆಂಟ್ ಮಾಡಿದ್ದೀವಿ ಮಕ್ಕಳ ಯಾವ ಮಗುವಿಗೆ ಪ್ರತಿಭೆ ಇದೆ ಆ ಮಗು ಈಗ ನನ್ನ ಶಾಲೆ ಮಗು ಅಂತೇಳಿ ನಾವು ಇದು ಮಾಡೋದಾಗಲಿ ಅದೆಲ್ಲ ಮಾಡ್ದೆನೇ ಯಾವ ಮಗುವಿಗೆ ಪ್ರತಿಭೆ ಇದೆ ಸುಂದರವಾಗಿ ಹಾಡೋಡು ಇರುತ್ತೆ ಕಂಠ ಪಾಠ ಇರುತ್ತೆ ಪದ್ಯವಾಚನ ಇರುತ್ತೆ ಆಮೇಲೆ ಕ್ಲೇ ಮೋಡ್ಲಿಂಗ್ ಇರುತ್ತೆ ಡ್ರಾಯಿಂಗ್ ಇರ್ತದೆ ಅದ್ರ ಜೊತೆಯಲ್ಲಿ ದೇಶ ಭಕ್ತಿ ಗೀತೆ ಇರುತ್ತೆ ಹೀಗೇ ಮ ಈ ಚ್ ಛದ್ಮವೇಷ ಇರುತ್ತೆ ಆಮೇಲೆ ಮಿಮಿಕ್ರಿ ಹೀಗೆ ತುಂಬ ತುಂಬ ಆದಂಥ ಒಂದು ಕಾರ್ಯಕ್ರಮಗಳು ಇರ್ತವೆ ಯಾವ ಮಗುವಿಗೆ ಪ್ರತಿಭೆ ಇದೆ ಆ ಮಗುವನ್ನು ನಾವು ಗುರ್ತಿಸ್ತೀವಿ ಅದ್ರ ಜೊತೆಯಲ್ಲಿ ಇನ್ನೊಂದು ಸಹಪಾಠ ಚಟುವಟಿಕೆ ಅಂತ ಅಂದರೆ ಕ್ರೀಡೆ ಮಗುವನ್ನು ಕ್ರೀಡೆಗೆ ಭಾಗವಹಿಸ್ತೀವಿ ಶಾಲಾ ಹಂತ ಮಾಡ್ತೀವಿ ಶಾಲಾ ಹಂತ ಆಮೇಲೆ ವಲಯ ಹಂತ ಮಾಡ್ತೀವಿ ಆಮೇಲೆ ತಾಲೂಕು ಮಟ್ಟ ಮಾಡ್ತೀವಿ ತಾಲೂಕು ಮಟ್ಟ ಆದ ನಂತರ ಮಗುವನ್ನು ಜಿಲ್ಲಾ ಹಂತಕ್ಕೆ ಕಳಿಸ್ತೀವಿ ಜಿಲ್ಲಾ ಹಂತದಲ್ಲಿ ಸೆಲೆಕ್ಟಾದ ಮಗುವನ್ನು ರಾಷ್ಟ್ರ ಹಂತಕ್ಕೆ ಕಳಿಸ್ತೀವಿ ಅಲ್ಲಿ ಮಗು ಬಹುಮಾನ ಪಡೆಕೊಂಡು ಬರುತ್ತೆ ಹೀಗೇ ಮಗು ಮಗುವಿನ ಒಂದು ಪ್ರತಿಭೆಯನ್ನು ನಾವು ಗುರ್ತಿಸ್ತೀವಿ ಆ ಮಗುವಿಗೆ ಒಂದು ಮಗು ಬ ಆಟದಲ್ಲಿ ಓಟದಲ್ಲಿ ಪ್ರಥಮ ಸ್ಥಾನ ಅಥವಾ ಲಾಂಗ್ ಜಂಪಲ್ಲಿ ಪ್ರಥಮ ಸ್ಥಾನ ಹೀಗೆ ಪ್ರಥಮ ಸ್ಥಾನಗಳಲ್ಲಿ ಒಂದು ಮೂರು ಪ್ರಥಮ ಸ್ಥಾನ ಮಗು ಗಳಿಸಿದೆ ಅಂತ ಆದರೆ ಅದಕ್ಕೊಂದು ಒಂದು ಪ್ರಶಸ್ತಿ ಕೊಡ್ತಾರೆ ವೀರಾಗ್ರಣೆ ಅಂತೇಳಿ ಒಂದು ಪ್ರಶಸ್ತಿಯನ್ನು ಆ ಮಗುಗೆ ಕೊಡ್ತಾರೆ ಒಂದು ಮಗು ನಮ್ಮ ಇಲ್ಲಿ ನಮ್ಮಲ್ಲಿನ ಒಂದು ಮಗು ಸೆಲೆಕ್ಟಾಗಿ ಹೋಗಿದೆ ತನ್ಮಯ್ ಅಂತ ಹೆಸರು ಹುಡುಗಂದು ಅವನು ಲಾಂಗ್ ಜಂಪಲ್ಲಿ ಪ್ರಥಮ ಬಂದಿದ್ದಾನೆ ಆಮೇಲೆ ಹೈ ಜಂಪಲ್ಲಿ ಪ್ರಥಮ ಬಂದಿದ್ದಾನೆ ರನ್ನಿಂಗಲ್ಲಿ ಪ್ರಥಮ ಬಂದಿದ್ದಾನೆ ಆ ಮಗೂಗೆ ಮೂರು ಸೀಲ್ಡ್ಗಳು ಅದ್ರ ಜೊತೆಯಲ್ಲಿ ಹಾರಗಳು ಗೋಲ್ಡ್ ಮತ್ತು ಸಿಲ್ವರ್ ಆ ಹಾರಗಳು ಅದ್ರ ಜೊತೆಯಲ್ಲಿ ಅವನಿಗೊಂದು ವೀರಾಗ್ರಣೆ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಕೆಲವು ಮಕ್ಕಳು ರನ್ನಿಂಗಲ್ಲಿ ಬಂದು ಮತ್ತು ಇನ್ನು ಕೆಲವರು ಬಂದಿದ್ದು ಎರಡು ಸೆಕೆಂಡು ಥರ್ಡ್ ಅಂತ ಬರ್ತವೆ ಅವಕ್ಕೆಲ್ಲ ಜಿಲ್ಲಾ ಹಂತ ತಾಲೂಕು ವಲಯ ಅಂತ ಇಲ್ಲಿ ಇಲ್ಲ ಯಾರು ಪ್ರಥಮ ಹಂತಕ್ಕೆ ಬರ್ತಾರೆ ಅವರಿಗೆ ಆ ಪ್ರಶಸ್ತಿಗಳು ಸಿಗ್ತವೆ ಮಕ್ಕಳಲ್ಲಿ ಯಾರೆಲ್ಲ ಯಾವ್ಯಾವ ಮಕ್ಳಲ್ಲಿ ಯಾವ್ಯಾವ ಪ್ರತಿಭೆ ಇದೆ ಅಂತೇಳಿ ಆ ಪ್ರತಿಭೆಯನ್ನು ಗುರುತಿಸಿ ಅವರನ್ನ ಆ ಒಂದು ಹಂತಕ್ಕೆ ಕಳಿಸುವಂಥ ಒಂದು ಕೆಲಸವನ್ನ ಈ ಶಿಕ್ಷಕರು ಮಾಡ್ತಾರೆ ಧನ್ಯವಾದಗಳು